ನಮ್ಮ ಹಾಡಿನಲ್ಲಿ ಗತಿ ಸಂಗೀತ ತರಂಗಗಳು ಮತ್ತು ಕಲೆಯ ನಿರೂಪಣೆಯನ್ನು ಹೇಗೆ ಅಡಕಗೊಳಿಸುತ್ತೀರಿ ಎನ್ನುವ ಪ್ರಶ್ನೆಗೆ ನನ್ನ ಉತ್ತರ ಹೀಗೆ ಹಾಡಿನ ಅರ್ಥ ಮತ್ತು ಸಂದರ್ಭ ಒಳಗೊಂಡು ನಾನು ಒಂದು ಹಾಡನ್ನು ಹೇಳಬೇಕಾದರೆ ಆ ಹಾಡಿನಲ್ಲಿರುವ ತಾತ್ಪರ್ಯ ಉದಾಹರಣೆಗೆ ಮಾತು ಬರೋ ಮನುಷ್ಯ ಮಾತನಾಡುತಾನಾ ಹೊಳ್ಳಿದಂಗೆ ಬಿಸಿಲು ನೆರಳಾ ಹೊಳ್ಳಾಡುತೈತೆ ಮನುಷನ ನಾಲಿಗೆ ಸತ್ಯಕ್ಕು ಮಿಗಿಲಾಗಿ ಸುಳ್ಳ ಸತ್ಯಕ್ಕು ಮಿಗಿಲಾಗಿ ಸುಳ್ಳ ಇದೆ ಈ ಹಾಡಿನ ಗತಿ ಒಂದು ಸಂದರ್ಭಕ್ಕೆ ಅನುಸಾರವಾಗಿ ಒಬ್ಬ ವ್ಯಕ್ತಿ ಕೊಟ್ಟಂತ ಮಾತನ್ನು ನಾನು ಕೊಟ್ಟಿಲ್ಲ ಅನ್ನುವ ಮಟ್ಟಿಗೆ ಮಾತನಾಡುವ ರೀತಿಯಲ್ಲಿ ಮಾತನಾಡ್ತಾನೆ ಆದರೆ ನೋವಿನಲ್ಲಿ ನೊಂದು ಬೆಂದು ವ್ಯಕ್ತಿ ಈ ಹಾಡಿನ ಮುಖಾಂತರ ಜನರಿಗೆ ಹೇಳ್ತಾನೆ ಈ ಮನುಷ್ಯ ಕೊಟ್ಟ ಮಾತನ್ನ ನಡೆಸ್ಕೊಳ್ಳಲಾರದೆ ಬರೀ ಸುಳ್ಳು ಮಾತಾಡ್ತಾನೆ ಅನ್ನೋ ಮಟ್ಟಕ್ಕೆ ಈ ಹಾಡಿನ ಮುಖಾಂತರ ನಾವು ಹೇಳ್ತೇವೆ ಇದೇ ನನ್ನ ಹಾಡಿನ ಗತಿ ಮತ್ತು ಸಂಗೀತದ ಅಂಗಗಳು ಮತ್ತು ಕಲೆಯ ನಿರೂಪಣೆನ ಹೇಗೆ ಅಡಕಗೊಳಿಸುತ್ತೀರಿ ಎನ್ನುವುದಕ್ಕೆ ಇದು ಒಂದು ಅತ್ಯುತ್ತಮವಾದಂತ ಒಂದು ಉದಾಹರ್ಣಿ ಅನ್ನೋ ನನ್ನಭಿಪ್ರಾಯ